ಹೆಲೋ ಇದು ಸರ್ ಸಾನಿಧ್ಯಂತೆಯಾ ಹಾಂ ನಾನು ಅಭೀಷ್ ಅಂತ ಹಾಂ ನಮಗೆ ಒಂದು ತ್ರೀ ಪ್ಲ್ಯಾನ್ ಉಂಟು ಮೈಸೂರಿಗೆ ಹಾಂ ಡಿಸೆಂಬರ್ ಟೆನ್ನಿಗೆ ಹಾಂ ಸಿಗ್ಬೋದಾ ನಿಮ್ಮಲ್ಲಿ ಬಸ್ ಹಾಂ ನಮ್ಮದೊಂದು ಫೋರ್ಟಿ ಫೈವ್ ಮೆಂಬರ್ಸ್ ಆಗುವಷ್ಟು ಅದರಲ್ಲಿ ಹೌದು

ಹಾಂ ನೋಡಬೇಕು ಓಕೆ ಕೇಳ್ತದಾ ಹಾಂ ನಮ್ಮದು ಕೆಲವು ಪ್ಲೇಸನ್ನ ನಾವು ನೋಡಿಟ್ಟಿದ್ದೇವೆ ಇನ್ನು ಕೆಲವು ನಮಗೆ ಗೊತ್ತಿಲ್ಲ ಅದನ್ನು ನೀವು ಕರ್ಕೊಂಡು ಹೋಗ್ತಿರ ತ್ರೀ ಡೇಸದ್ದು ನಮ್ಮದು ಪ್ಲ್ಯಾನ್ ಉಂಟು ಹಾಂ ಮತ್ತೆ ನಮಗೆ ಅಲ್ಲಿ ರೂಮ್ ಎಲ್ಲ ಎಂತ ನಿಮಗೆ ಪರಿಚಯದವರಿದ್ದಾರ ಅಲ್ಲ ನಾವೆ ಏನಾದರು ಹುಡುಕ್ಬೇಕ

ಕಡಿಮೆನೆ ಮತ್ತೆ ಊಟದ್ದೆಲ್ಲ ಎಂತ ಹೋಟೆಲಲ್ಲಿ ಸಿಗ್ತದಲ್ಲ ಹಾಂ

ಓ ಹಾಗಾ ಒಂದು ಎಮೌಂಟ್ ಎಷ್ಟು ಆಗ್ಬೋದು ಮೈಸೂರಿಗೆ ಇಲ್ಲಿಂದ ಮೂರು ದಿನಕ್ಕೆ ಹಾಂ ಸ್ವಲ್ಪ ಕಮ್ಮಿಲ್ವಾ ಮತ್ತೆ ಅದು ರೂಮದ್ದೆಲ್ಲ ಎಂಥ ಕಮ್ಮಿ ಮಾಡ್ತರಾ

ನಮ್ಮ ನಮ್ಮದು ನಲವತ್ತೈದು ಜನ ಇದ್ದೇವಲ್ಲ ಸ್ವಲ್ಪ ಕಮ್ಮಿ ಮಾಡಲಿಕ್ಕೇಳಿ ಹಾಂ ಮತ್ತೆ ನಾನು ನಿಮಗೆ ಮತ್ತೆ ನ ಎಂಥೆಲ್ಲ ಡೀಟೆಲ್ಸ್ ಬೇಕು ಅದನ್ನೆಲ್ಲ ವಾಟ್ಸ್ಆ್ಯಪ್ಗೆ ಕಳಿಸ್ತೇನೆ ಹಾಂ ಇದೆ ನಂಬರಿಗೆ ಕಳಿಸಬೇಕಾ ಹಾಂ ಸರಿ ಡೀಟೆಲ್ ಎಲ್ಲ ಮತ್ತೆ ಕಳಿಸ್ತೇನೆ ನಮಗೆ ಸೆವೆನ್ ತರ್ಟಿಗೆ ಇಲ್ಲಿಂದ ಹೊರಡ್ಬೇಕು ಮೂರು ದಿನದ್ದು ಪ್ಲ್ಯಾನ್ ಹಾಂ ಸರಿ ಸರಿ ಹಾಂ ಹಾಂ ನಾನು ನಿಮಗೆ ವಾಟ್ಸ್ಆ್ಯಪ್ಪಲ್ಲಿ ಕಳಿಸ್ತೇನೆ ಹಾಂ ಸರಿ ಇಡ್ತೇವೆ ಹಾಂ ಸರಿ ಸರಿ ಹಾಂ ಸರಿ ಹಾಂ